ಹಲೋ ನಮಸ್ಕಾರ್ರಿ ಸರ್ ಹಾಂ ನಾವು ಇವ ರೋಹಿತ್ನ ಮಮ್ಮಿ ಇದ್ದೇವೆ ರಿ ನಾವು ಪೇರೆಂಟ್ಸ್ ಮಾತಾಡ್ಲತ್ತಿದ್ದೇವೆ ರಿ ಹ್ಞೂ ಹಾಂ ರೀ ನಮ್ಮ ಮಗ ಹೇಗನ ರಿ ಓದ್ಲತ್ತನ ರಿ ಹ್ಞೂ ಮನೆಗೆಲ್ಲ ಓದಿಸ್ಲತ್ತಿದ್ದೇವೆ ರಿ ನಾವು ಚಂದ ಮತ್ತು ಇಲ್ಲಾರು ಓದ್ತಾನೆ ಅಲ್ಲಿ ಹೇಗನ ಅಂತ ಕೇಳತಿದ್ದೆ ರಿ ಸರ್ ಹಾಂ ರೀ ಸರ ಹಾಗೆ ಸ್ವಲ್ಪ ಜರ ನಾವು ಫ್ಯಾಮ್ಲಿ ಟ್ರಿಪ್ಪಿಗೆ ಹೋಗ್ಲತ್ತಿದ್ದೇವೆ ರಿ ಹ್ಞೂ ಅದ್ರ ಸಲುವಾಗಿ ಒಂದು ನಾಲ್ಕು ದಿವ್ಸದ ರಜೆ ಬೇಕಾಗಿತ್ತುರಿ ಸರ್ ಇಲ್ಲಾರಿ ಓದ್ತಾನರಿ ಓದಿಸ್ತೆವ್ ನಾವು ಮತ್ತು ನಾವೆಲ್ಲರು ಹೋಗ್ಲತ್ತಿದ್ದೇವೆ ರಿ ಸರ್ ಜರ ಮನೆಗೆಲ್ಲ ಪೂರ ಫ್ಯಾಮ್ಲಿ ಹೋಗ್ಲತ್ತಿದ್ದೇವೆ ರಿ ಈಗ ಮತ್ತು ಅವ ಒಬ್ಬವನೆ ಇರ್ತಾನೆರಿ ಸರ್ ಪ್ಲೀಸ್ ಹೇಗಾರ ಮಾಡಿರಿ ಹಾಂ ನೋಡಿರಿ ಸರ್ ಹೇಗಾರ ಮಾಡಿರಿ ನಾಲ್ಕು ನಾಲ್ಕೆ ದಿವ್ಸ ರಿ ಸರ್ ಮತ್ತೆ ಬರ್ತೇವು ಸರ್ ಮತ್ತೆ ಓದಸ್ತೇವೆ ರಿ ನಾವು ಭಿ ಓದ್ತಾನವ ಓದಸ ಓದ್ತಾನರಿ ಸರ್ ನಾವು ಮನೆಗಾರು ಹೇಳಿದ್ರ ಓದ್ತೆ ಅಂತಾನೆ ಓದ್ತಾನೆ ಚಂದ ಮತ್ತು ನೋಡಿರಿ ಟ್ಯೂಶನ್ಗಾದರು ಕಳಸ್ತೇವೆ ರಿ ಓದ್ತಾನೆ ಮತ್ತು ಅಲ್ಲೇ ನಿಮ್ಮಲ್ಲೆ ಹೇಗನನೊ ನಿಮಗೇಖೂನು ಸರ್ ಮತ್ತು ಇಲ್ಲಾರು ಓದ್ತಾನೆ

ಹ್ಞೂ ಹ್ಞೂ ಹಾಂ ರೀ ಇಲ್ಲ ಇಲ್ಲ ಹೇಗಾರ ಮಾಡಿರಿ ಹೇಗಾರು ಮಾಡಿರಿ ಸರ್ ಬಿಡಿರಿ ನಾಲ್ಕು ದಿವಸ ಸರ್ ನಾಲ್ಕು ದಿವ್ಸದ ಚುಟ್ಟಿನೆ ರಿ ಮತ್ತೆ ಓದ್ತಾನೆರಿ ಮತ್ತೆ ನಾವು ಭಿ ಹೇಳ್ತೇವು ಹ್ಞೂ ಹಾಂ ಆಯ್ತುರಿ ಸರ್ ಕರ್ಕೊಂಡು ಏನುರೀ ಅದೆ ಹೇಗಾರ ಮಾಡಿರಿ ಸರ್ ರಿಕ್ವೆಸ್ಟ್ ಮಾಡ್ಕೊಳತೆವು ನಿಮ್ಗೆ ಒಂದು ನಾಲ್ಕು ದಿವಸ ಇನ್ನೆಂತ ಆಯ್ತು ಆಯ್ತುರೀ ಸರ್ ಅದೆ ಸ್ವಲ್ಪ ಹೇಗಾರ ಮಾಡೀಈ ಕೇಳ್ಕೊತಿವಿ ನಿಮ್ಗೆ ಬಿಡಿರಿ ಸರ್ ಎಲ್ಲರೂ ಹೋಗಲತ್ತಿದ್ದೇವು

ಹಾಂ ಆಯ್ತುರೀ ಸರ್ ಆಯ್ತುರೀ ಸರ್ ಥ್ಯಾಂಕ್ ಯು ರಿ